ಹಲೋ ನೀವು ಕಬಾಬ್ ಹಾಂ ಅದೇ ಅದೇ ರೀ ಏನಪ್ಪ ಆಡ್ರು ಕೊಟ್ಟಿದ್ದೆ ನಿಮಗೆ ಏನು ರಿ ಏನಪ್ಪ ಅಟ್ ಲೀಸ್ಟ್ ನೀವು ನನಗೆ ಯಾವಾಗಿಂದ ನಿಮ್ಮ ವೆಬ್ಸೈಟ್ದಾಗ ಚೆಕ್ ಮಾಡತ್ತೀನಿ ನಿಮ್ಮದು ಏನಪ್ಪ ಸ್ಟೇಟಸೇ ತೋರಿಸಲ್ಲಾಗಿತ್ತು ಸೋ ನೀವು ಎಲ್ಲಿದ್ದೀರಂತೇ ಗೊತ್ತಾಗಲ್ಲಾಗಿತ್ತು ಅದಕ್ಕೆ ನಿಮಗೆ ಕಾಲ್ ಮಾಡಂಗಾಯ್ತು ನೋಡಿರಿ ಹಾಂ ರೀ ಎಷ್ಟೊತ್ತು ಆಯ್ತು ಆಡ್ರ್ ಮಾಡಿ ಏನು ಇಷ್ಟೊತ್ತು ಲೇಟ್ ಮಾಡಿದ್ರಿ ಮನೆಯಾಗ ಬಡೇ ಅದ ರೀ ಅದಕ್ಕಾರಾ ಅರ್ಧ ಗಂಟೆ ಮುಂಚೆಯೇ ನಿಮಗೆ ಆಡ್ರ್ ಮಾಡೀನಿ ಆಡ್ರ್ ಮಾಡಿದರ ನೀವು ಹಿಂಗೆ ಲೇಟ್ ಮಾಡದ್ರೆ ಹೆಂಗೆ ರಿ ನನಗೆ ಹಾಂ ನಾನೂ ಎಷ್ಟೊತ್ತಿಂದ ಕಾಯ್ಲತ್ತೀನಿ ಅಟ್ ಲೀಶ್ಟ್ ನೀವು ಏನಾರ ನನಗೆ ಏನಪ್ಪ ಇನ್ಫಾಮೇಷನಾರ ಕೊಡೋದು ಹಾಂ ನಾವು ನಿಮ್ಮ ಸ್ಟೇಟಸ್ ಭಿ ಚೆಕ್ ಮಾಡತ್ತೀನಿ ನಿಮ್ದು ಎಲ್ಲಿ ನೀವು ಎಲ್ಲಿ ಇದ್ದೀರಂತೆ ನಮಗೆ ತೋರಿಸಲ್ಲಾಗ್ಯದ ಕಾಲ್ ಮಾಡಬೇಕಂದ್ರೆ ಇವಾಗ ಏನಪ್ಪ ನಿಮ್ದು ಇದು ಏನು ನಿಮ್ಮದು ವೆಬ್ಸೈಟ್ದಾಗ ನೋಡಿ ಏನಪ್ಪ ನಿಮ್ಮ ನಂಬರ್ ಕಲೆಕ್ಟ್ ಮಾಡ್ದೆ ಕಲೆಕ್ಟ್ ಮಾಡಿ ಇವಾಗ ಕಾಲ್ ಮಾಡತ್ತೀನಿ ನಿಮಗೆ ಹ್ಞೂ ಅದೇ ರೀ ಏನಪ್ಪ ಇನ್ನೂ ಎಷ್ಟೊತ್ತು ಆಗ್ತದೆ ರೀ ಏನಾರಾ ಅದ ರೀ ಅಟ್ ಲೀಶ್ಟ್ ನಮಗೆ ಹೇಳಾರೂ ಹೇಳಬೇಕು ಹಿಂಗೆ ಲೇಟ್ ಆಗ್ತದೆ ಹಾಂ ನಿಮ್ದು ಆಡ್ರು ಈಗ ಒಂದು ಸ್ವಲ್ಪ ಲೇಟ್ ಆಗ್ತದೆ ಒಂದು ಹಾಫ್ ಎನ್ ಹವರ್ ಇನ್ನೊಂದು ಸ್ವಲ್ಪ ಕತ್ ಕಾಯಿರಿ ಅಂತಂದ್ರೆ ನಾವು ಭಿ ಏನಪ್ಪ ಹ್ಞೂ ಅಪ್ಪ ಬರ್ತದೆ ಅಂತ ಇಲ್ಲಾಂದ್ರೆ ನಾವು ಕ್ಯಾನ್ಸಲ್ ಮಾಡ್ತೀವಿ ನೋಡಿರಿ ಆಡರು ನೀವು ಹಿಂಗೆ ರಿ ಲೇಟ್ ಮಾಡದ್ರೆ ಅಟ್ ಲೀಸ್ಟ್ ನೀವು ಏನಪ್ಪ ಅಲ್ಲಿ ಆಡ್ರರಾ ಕರೆಕ್ಟಾಗಿ ಏನಪ್ಪ ನಾವು ಹೋ ಕಸ್ಟಮರಿಗೆ ಕೊಡೊದದೆ ಅಂತ ಏನಾರ ನಿಮಗೆ ಹ್ಞೂ ರೀ ನಮಗೂ ಅರ್ಥ ಆಗ್ತದ ಅರ್ಥ ಆಗ್ತದ ಜಲ್ದಿ ಬನ್ರಿ ಹಿಂಗೆ ಹೆಂಗೆ ರಿ ನೀವು ಏನಪ್ಪ ಲೇಟ್ ಮಾಡದರೆ ಅಯ್ಯಾ ನಾವು ವಾಡಿ ಅರ್ಧ ಗಂಟೆ ಆಯ್ತು ರಿ ನೀವು ಲೇಟ್ ಮಾಡತ್ತೀರಿ ನಾವಲ್ಲ ನೀವು ನಿಮ್ಮ ವೆಬ್ಸೈಟ್ದಾಗ ಚೆಕ್ ಮಾಡದ್ರೆ ನೀವು ಎಲ್ಲಿದ್ದೀರಾ ಒಂದೇ ಕಡೆ ಸ್ಟ್ರಕ್ ಆಗೀರಿ ನಾವೇನು ಅಂದ್ಕೊಬೇಕು ನೀವೆಲ್ಲಿದ್ದೀರಾ ಎಲ್ಲಿದೀರಾಂತ ನಾವು ಹೆಂಗ್ ಅಂದ್ಕೊಬೇಕ್ರಿ ಅಟ್ ಲೀಸ್ಟ್ ಏನಪ್ಪ ಹಿಂಗೆ ಕಾಲ್ ಮಾಡಿ ನಮ್ಮ ನಂಬರ್ ಇರ್ತದಲ್ಲ ರಿ ಕಾಲ್ ಮಾಡಬೇಕು ಕಾಲ್ ಮಾಡಿ ಏನಪ್ಪ ಕೇಳ್ಬೇಕು ನಮಗೆ ಆಂ ನೋಡಿರಿ ಹೀಗಿದಿವಿ ಹಿಂಗೆ ಪ್ರಾಬ್ಲಮ್ ಆಗ್ಯದೆ ಬರ್ತೀವಿ ಒಂದು ಸಲ್ಪ ಹೊತ್ ಅಂತ ಅಂದ್ರೆ ನಾವು ಭಿ ಸುಮ್ನಿರ್ತೀವಿ ನೀವು ಅದು ಬಿಟ್ಟು ಇನ್ನು ಯವಾ ಎಷ್ಟೊತ್ತಿಂದ ಕಾಯ್ಲತ್ತಿದರೂ ಆಯ್ ಏನೂ ಇನ್ಫಾಮೇಷನ್ ಕೊಡಲಾರ್ದೆ ನೀವು ನಿಮ್ಮ ಪಾಡಿಗೆ ನೀವಿದ್ರೆ ನಾವು ಹಂಗಿತ್ತಂದ್ರ್ ನಾವು ಏನಪ್ಪ ನಿಮ್ಗೆ ಕ್ಯಾನ್ಸಲ್ ಮಾಡ್ತೀವಿ ನೋಡಿರಿ ಆಡರು ಹಾಂ ಮತ್ತು ನೀವು ಹಿಂಗೆ ಲೇಟ್ ಮಾಡದ್ರೆ ಕ್ವಾ ಏನಪ್ಪ ಕ್ಯಾನ್ಸಲ್ ಮಾಡಲೇಬೇಕಾತ್ತದ ಹ್ಞೂ ಹಾಗೆ ಅದ ನೋಡಿರಿ ಇವಾಗ ಇನ್ನೂ ಒಂದು ಸಲ್ಪ ಹೊತ್ ಕಾಯ್ತೀವಿ ನೋಡಿರಿ ಇನ್ನೂ ಒಂದು ಅರ್ಧ ಗಂಟೆ ಕಾಯ್ತೀವಿ ನೋಡಿರಿ ಜಲ್ದಿ ಬನ್ರಿ ಹಾಂ ಮನೆಗೆ ಎಲ್ಲರೂ ಹಸ್ಕೊಂಡು ಕೂತರ ನೀವು ಅಂದ್ರೆ ಹಿಂಗೆ ಲೇಟ್ ಮಾಡದರೆ ನಿಮ್ಮ ಸ ನಿಮ್ಗೆ ಇನ್ನೊಂದು ಸಲ ಯಾರು ಆಡ್ರ್ ಕೊಡ್ತಾರೆ ರೀ ಯಾರು ಆಡ್ರ್ ಕೊಡ್ತಾರೆ ರೀ ನಾವು ಭೀ ಹೇಳ್ಬೋದಲ್ಲ ಏನಪ್ಪ ಹಿಂಗೆ ಇವರು ಲೇಟ್ ಮಾಡ್ತಾರೆ ಇವ್ರದ್ದು ಆರ್ಡ್ರ್ ತಗೋಬೇಡ್ರಿ ಅಂತ ಅನ್ಬೋದಿಲ್ಲ ರೀ ಹಾಂ ಮತ್ತೆ ಬನ್ರಿ ಒಂದು ಸಲ್ಪ ಜಲ್ದಿ ಮನೆಯಾಗೆ ಫಂಕ್ಷನ್ ಅದ ಅಂತ ನಿಮಗೆ ಆರ್ಡ್ರ್ ಮಾಡಿರ್ತೀನಿ ನೀವು ಅಂದ್ರೆ ಹಂಗೆ ಅವೇನಪ್ಪ ನಿಮ್ಮ ವೆಬ್ಸೈಟ್ದಾಗ ನಿಮಗೆ ನಿಮ್ಮ ಸ್ಟೇಟಸ್ ತೋರಿಸಲ್ಲಾಗ್ಯದ ನಾವು ಏನಂತ ಅಂದ್ಕೊಬೇಕು ನಮ್ಮ ಆರ್ಡ್ರ್ ಬರ್ತದೋ ಇಲ್ವೋ ಏನು ಅದೇ ಬರ್ತಾ ಬರೋ ತನಕ ನಾವೇನು ಹಾಗೇ ಕಾಯ್ಕೋತ ಕುಂದ್ರಮೇನು ರಿ ಬನ್ರಿ ಮತ್ತೆ ಆಯ್ತು ಆಯ್ತು ಬನ್ರಿ ನಾವೂ ಕಾದ್ ನಮಗೂ ಕಾದು ಕಾದು ಕಾದು ಕಾದು ಸಾಕಾಯ್ತು ರಿ ಇನ್ನೊಂದು ಸಲ್ಪ ಹೊತ್ ಬಿಟ್ರೆ ನಾವೂ ತಾ ನಿಮ್ಮ ಆಡ್ರು ಕ್ಯಾನ್ಸಲ್ ಮಾಡ್ಬೇಕು ಅಂದ್ಕೊಂಡ್ರಿ ಮತ್ತೇನಪ್ಪ ರೊಕ್ಕ ಸುಮ್ಮನೆ ಹಾಳತನ ಸುಮ್ಮಾಗೀವಿ ಬನ್ರಿ